ಹಾಂ ಹೇಳಿ ರೀ ಹಾಂ ಹೇಳಿ ರೀ

ಬಾಡಿಗೆ ದಿನದ್ದು ಆರೆ ಹತ್ತು ಸಾವಿರ ರೀ ಕಿಲೋಮಿಟ್ರ್ ಮ್ಯಾಲೆ ಹದಿನೈದು ರೂಪಾಯಿ ರೀ ಹಾಂ ರೀ ಹಾಂ ಹಾಂ ಗಾಡಿ ಯಾವ್ದು ಬೇಕು ನೋಡಿ ರೀ ಇಲ್ಲೆ ಬಂದು ತಗೊರಿ ಹಾಂ ರೀ ಹಾಂ ಹಾಂ ಕಳ್ಸೊಣ ಬಿಡ್ರಿ